ಹಾಂ ಹೌದು ಹೇಳಿ ಹಾಂ ಎಲ್ಲಿ ಮ್ಯಾಮ್ ನೇಮ್ ಹೇಳಿ ನಿಮ್ದು

ನಾ ಆಫೀಸ ನಾನು ನಾನು ವಾಟ್ಸ್ಆ್ಯಪಲ್ಲಿ ನಿಮ್ಗೆ ಲೊಕೇಶನ್ ಕಳಿಸ್ತೀನಿ

ಮ್ಯಾಮ್ ಸ್ವಲ್ಪ ಪ್ರಿಂಟರ್ಸ್ ಕಡಿಮೆ ಇದಾರೆ ಮಾರ್ಚ್ ಫಸ್ಟ್ ಇಂದ ಟೆನ್ ಒಳಗೆ ಮಾಡ್ಕೊಡ್ತಿವಿ ಮ್ಯಾಮ್

ಹಾಂ ಸರಿ ಸರಿ ಅದೆ ಮ್ಯಾಮ್ ಇಫ್ ಯು ಡೋಂಟ್ ಮೈಂಡ್ ನಮ್ಮ ಆಫೀಸಿಗೆ ಒಂದ್ಸತಿ ವಿಸಿಟ್ ಕೊಟ್ಟು ಹೋಗಿ